ಹಲೋ ಹೇಳಿ ಹಾಂ ಹೇಳಿ ಹಾಂ ಹೌದು ರೀ ಹಾಂ ಹೇಳಿ ಗುಲಾಬಿ ಹೂ ಬಂದು ಇವತ್ತಿನ ರೇಟು ಒಂದುನೂರ ಎಂಬತ್ತು ರೂಪಾಯಿ ಕೆ ಜಿಗೇ ಮಲ್ಲಿಗೆ ಹೂವು ಎರಡು ನೂರಕ್ಕೆ ಎರಡು ನೂರು ರೂಪಾಯಿ ಕೆ ಜಿ ಇದೆ ನಿಮ್ಗೆ ಯಾವ ಹೂ ಬೇಕು ಮಾಲೆ ಬೇಕಾ ಬಿಚ್ಚು ಹೂ ಬೇಕಾ ನಿಮಗೆ

ಹಾಂ ಬನ್ನಿ ಮೇಡಮ್ ನೀವು ನೀವು ಬನ್ನಿ ಅದು ಅದು ಅಬ್ ಕೆ ಜೀ ಅರ್ಧ ಕೆ ಜಿ ಟೋಕನ್ ತೊಗೊಂಡ್ರೆ ಕಡಿಮೆ ಭಾಳ ಆಗುತ್ತೆ ರೇಟು ಕೆ ಜಿ ಎರಡು ಕೆ ಜಿ ಆದರೆ ಸ್ವಲ್ಪ ಬಿಟ್ಟು ತೂಕ ಹಾಕಿಸಿ ಕೊಡ್ತೀವಿ ಬಾ ಭಾಳ ಅಂದರೆ ಮೂವತ್ತು ರೂಪಾಯಿ ಕಡ್ಮೆ ಮಾಡಿ ಒಂದುನೂರ ಐವತ್ತು ರೂಪಾಯಿ ಕೆ ಜಿಗೆ ಕೊಡ್ಬೋದು ಐದು ಕೆ ಜೀ ತಗೊಂಡು ಹೋಗಿ ನೂರ ಐವತ್ತು ಇಲ್ಲ ಇಲ್ಲರೀ ಮೇಡಮ್ ನಮಗೂ ಸಿಕ್ಕಿರೋದೆ ಅಷ್ಟು ನಮಗೆ ಸಿಕ್ಕಿರೋದೆ ಅಷ್ಟು ಭಾಳ ಕೇಳಿದ್ದಕ್ಕೆ ನಾ ನಿಮಗೆ ಹೇಳಿರೋದು ಮತ್ತು ಮಲ್ಲಿಗೆಯಲ್ಲಿ ನಿಮ್ಗೆ ಹಾರ ಬೇಕಾ ಬಿಚ್ಚು ಹೂ ಬೇಕಾ ಫಂಕ್ಷನಿಗಾದರೆ ನಾವು ಹಾರ ನಾವೇ ಮಾಡಿಕೊಡ್ತೀವಿ ಎರಡೂವರೆ ಸಾವಿರ ರೂಪಾಯಕ್ಕೆ ಎರಡು ಕೊಡ್ತೀವಿ ಈಗ ಮದುವೆ ಫಂಕ್ಷನ್ ಆಗಲಿ ಹಾಂ ಎರಡು ಹಾರ ಹಾಂ ಮದುವೆ ಫಂಕ್ಷನ್ ಆಗಲಿ ಎಂಗೆಜ್ಮೆಂಟ್ ಫಂಕ್ಷನ್ ಹಾಂ ಅದ್ರ ಜೊತೆ ನಾವು ಬೇಕಾರೆ ನೀವು ಎರಡು ಹಾರ ಹೇಳಿದ್ರಿ ಅಂದರೆ ಎರಡುವರೆ ಸಾವಿರದಂಗೆ ನಾವು ದಂಡೇನೂ ತಂದು ಕೊಡ್ತೇವೆ ನೀವು ಹೇಳಿ ನಮಗೆ ಬುಕ್ ಮಾಡೋದು ಆದರೆ ಮೊದಲೆ ನಮಗೆ ವಾಟ್ಸಾಪ್ ನಂಬರಿಗೆ ಬುಕ್ ಮಾಡಿ ನಾವು ನಿಮಗೆ ಡೇಟ್ ಹೇಳಿ ಮತ್ತು ನಮ್ಗೆ ಫೋನ್ಪೇ ಮಾಡಿ ನಾವು ಮಾಡ್ತೀವಿ ಅಡ್ವಾನ್ಸ್ ಕೊಡಿ ನಾವು ನಿಮಗೆ ರೆಡಿ ಮಾಡಿ ಇಟ್ಟಿರ್ತೀವಿ ಹಾಂ ಮಾಡಿ ರೆಡಿ ಮಾಡಿ ಇಡ್ತೀವಿ ಅಂದರೆ ನೀವೇ ಬರಬೇಕು ಮ್ಯಾಮ್ ನಮ್ಗೆ ಅಲ್ಲಿ ಬರಾಕೆ ಆಗೊಂಗಿಲ್ಲಾ ನಿಮ್ಗೆ ಅಂದರೆ ನೀವು ಲೋಕಲ್ ಇದ್ದರೆ ತಂದು ಕೊಡ್ತೀವಿ ಬೇರೆ ಹಳ್ಳಿಗಳಿಂದ ಆದರೆ ನಮ್ಗೆ ಆಗೊಂಗಿಲ್ಲ ನೀವು ಬರಲೇ ಬೇಕಾಗ್ತದೆ ಹಾಂ ನೀವೇ ಬಂದು ತಗೋಬೇಕು ಆಯ್ತು ಅಂದು ಆ ಅಂದರೆ ಮೇಡಮ್ ಅದು ಒಂದು ದಂಡೆಗೆ ಒನ್ ಟ್ವೆಂಟಿ ಹಿಂಗೆ ಬೀಳುತ್ತೆ ಒಂದುನೂರ ಇಪ್ಪತ್ತು ಹಿಗೇ ನೀವು ಐದು ಆದರೆ ಒಂದು ನೂರು ಹಾಕಿ ಕೊಡ್ತೇವೆ ಆಯ್ತು ಆಯ್ತು ಹಾಗಾದ್ರೆ ನೀವೂ ಗುಲಾಬಿ ಮತ್ತು ಮಲ್ಲಿಗೆ ತಗೊತಿನಂದ್ರೆ ಅದನ್ನು ನಾವು ಎಂಬತ್ತು ರೂಪಾಯಿ ಹಾಕಿ ಕೊಡ್ತೇವೆ ಬನ್ನಿ

ಹಾಂ ಆಯ್ತು ಆಯ್ತು ಆಯ್ತ್ ಆಯ್ತು ಆಯ್ತು ಮ್ಯಾಮ್ ಅಡ್ವೈಸ್ ಕೊಟ್ಟು ಅಡ್ವಾನ್ಸ್ ಕೊಟ್ಟು ಹೇಳಿ ಹಾಂ ಆಯ್ತು ಆಯಿತು ಬಂದ್ಬಿಡು ಬಂದುಬಿಟ್ಟೆ ಇಲ್ಲಿ ಬಾಯ್ ತ್ಯಾಂಕ್ಸ್